ಹಾಗೆ ಒಂದಿವ್ಸ ಆದಮೇಲೆ ಕಾರು ಡೈಲಿ ನೂರು ರೂಪಾಯಿ ಪೆಟ್ರೋಲ್ ಹಾಕೋದು ಓಡಿಸೋದು ಹಂಗೆ ಮಾಡ್ತಾ ಇದ್ದೆ ಒಂದಿವ್ಸ ಹಂಗೆ ಬೇರೆ ಗಾಡಿ ಓಡ್ಸಿ ಕಾರು ದೊಡ್ಡ ದೊಡ್ಡ ಕಾರುಗಳೆಲ್ಲ ಓಡಿಸ್ತೀನಿ ಹಾಗೆ ಒಂದೊಂದು ದಿವ್ಸ ನಮ್ಮ ಫ್ರೆಂಡು ನಮ್ಮ ಫ್ರೆಂಡ್ ಜೊತೆ ಬ ಇದು ಲಾರಿ ಓಡ್ಸೋಕ್ಕೆ ಹೋಗಿದ್ದೆ ಅದು ನನ್ನ ಡ್ರೀಮ್ ಏನು ಅಂದರೆ ನಾನು ಒಳ್ಳೆಯ ಡ್ರೈವರ್ ಆಗಬೇಕು ಈಗ ನಾನು ಬಂದು ಫ್ರೀ ಫೈಯರ್ ಗೇಮರ್ ನಾನು ಫ್ರೀ ಫೈಯರಲ್ಲಿ ನಾನು ಎಷ್ಟೋ ದುಡ್ಡು ಖರ್ಚು ಮಾಡಿದ್ದೀನಿ ಎಷ್ಟೋ ಇದು ಮಾಡಿದ್ದೀನಿ ಫ್ರೀ ಫೈಯರ್ ಆಡಿ ಆಡಿ ಆಡಿ ನನ್ನ ಮೈಂಡೇ ಕೆಟ್ಟೋಗಿತ್ತು ಫ್ರೀ ಫೈರ್ ನೋಡಿದಾಗೆಲ್ಲ ಆಮೇಲೆ ಪಬ್ಜಿ ಫ್ರೀ ಫೈಯರ್ ಹೆಂಗ್ ಇರುತ್ತಂದರೆ ಸೇಮ್ ಪಬ್ಜಿ ಹೇಗಿರತ್ತೋ ಹಂಗೇ ಇರುತ್ತೆ ಆದರೆ ಪಬ್ಜಿಯಲ್ಲಿ ತುಂಬ ಜನ ಇರ್ತಾರೆ ದೇಶಿ ಜನರೂ ಇರ್ತಾರೆ ಆದರೆ ಏನಂದರೆ ಬಾಧೆ ಪಬ್ಜಿಯಲ್ಲಿ ತುಂಬ ಎನಿಮಿಸೂ ಒಂದು ನೂರು ಎನಿಮಿ ಇರ್ತಾರೆ ಪಕ್ಕಾ ಇರ್ತಾರೆ ಅಲ್ಲಿ ಅದು ಮ್ಯಾಚ್ ಸ್ಟಟ್ ಆಗಕ್ಕೆ ಮೂರು ನಿಮ್ಷ ಇಲ್ಲ ನಾಲ್ಕು ನಿಮಿಷ ಬೇಕಾಗುತ್ತೆ ಆ ಮ್ಯಾಚು ಸ್ಟಾಟ್ ಆಗಬೇಕು ಅಂತಲೇ ಲೇಟಾಗುತ್ತೆ ಇವಾಗ ಫ್ರೀ ಫೈಯರ್ಗ್ ಬಂದರೆ ಫ್ರೀ ಫೈಯರ್ ಇಲ್ಲೂ ಸ್ಟಾಟ್ ಮಾಡಿದ ತಕ್ಷಣ ಎರಡು ಐದು ಸೆಕೆಂಡಿನ ಹತ್ತು ಸೆಕೆಂಡು ಇಲ್ಲಿ ಒಂದೊಂದು ಸಲ ಎರಡು ಸೆಕೆಂಡಲ್ಲೇ ಶ್ಟಾಟ್ ಆಗುತ್ತೆ ಅದರಲ್ಲಿ ಟ್ರೇ ಇದು ಪ್ಲೇನಿಂಗೂ ಟ್ರೈನಿಂಗ್ ಗ್ರೌಂಡಲ್ಲಿ ಒಂದು ಮೂವತ್ತು ಸೆಕೆಂಡ್ ಇಲ್ಲಾಂದರೆ ಐವತ್ತು ಸೆಕೆಂಡ್ ಇರುತ್ತೆ ಅದಾದ ಮೇಲೆ ಅದ್ರಲ್ಲಿ ಕರೆಕ್ಟಾಗಿ ಐವತ್ತು ಮೆಂಬರ್ಸ್ ಇರ್ತಾರೆ ಅಂತ ತೋರಿಸ್ತಿರ್ತಾರೆ ಆದರೆ ಅದ್ರಲ್ಲಿ ಆಗೋಲ್ಲ ಐವತ್ತು ಮೆಂಬರ್ಸ್ ಇರಲ್ಲ ಒಂದು ಮೂವತ್ತೋ ಇಲ್ಲ ನಲ್ವತ್ತು ಜನ ಇರ್ತಾರೆ ಅಷ್ಟೇ ಅದ್ರಲ್ಲಿ ತುಂಬ ಒಂದು ಹತ್ತು ಹದಿನೈದು ನಿಮಿಷ ಇಲ್ಲಾಂದ್ರೆ ಮೂವತ್ತು ನಿಮಿಷ ಒಳಗಡೆ ಮ್ಯಾಚನ್ನು ಮುಗಿಸ್ಬೋದು ಅದರಲ್ಲಿ ಬೇಗನೂ ಮುಗಿಸಾಕ್ಬೋದು ಮ್ಯಾಚು ಯಾಕಂದರೆ ಅದು ಒಂಥರ ಪಬ್ಜಿ ಥರ ಪಬ್ಜಿಯೇ ಇದ್ದಂಗೆ ಸೇಮು ಅದು ಪಬ್ಜಿಯಲ್ಲಿ ಸಲ್ಪ ಇದು ಸೆಟ್ಟಿಂಗ್ಸ್ ಒಂಥರ ಬೇರೆ ಫ್ರೀ ಫೈಯರಲ್ಲಿ ಬೇರೆ ಯಾವಾಗ ನೋಡ್ದ್ರು ನಾನೊಂದು ಪಬ್ಜಿ ಫ್ರೀ ಫೈಯರ್ ಪಬ್ಜಿ ಫ್ರೀ ಫೈಯರ್ ಆಡಿಕೊಂಡೇ ಇರ್ತೀನಿ ಆಮೇಲೆ ನಾನು ಟೂರಿಶ್ಟ್ ಪ್ಲೇಸಲ್ಲಿ ಹೋಗುದು ಜಾಸ್ತಿ ಅಂದರೆ ನಮ್ಮ ಅಮ್ಮ ಅಜ್ಜಿ ಜೊತೆ ಸ್ಕೂಲಲ್ಲಿ ಜಾಸ್ತಿ ಹೋಗ್ತೀನಿ ಸ್ಕೂಲಲ್ಲಿ ಹೋದಾಗ ತ್ರೀ ಡೇಸ್ ಇಲ್ಲ ಫೋರ್ ಡೇಸ್ ನಮ್ಮ ಅಜ್ಜಿ ಜೊತೆ ಹೋದಾಗ ವರ್ಷ ವರ್ಷವೂ ಹೋಗ್ತಿನ್ ನಾನು ವರ್ಷ ವರ್ಷವೂ ಹೋದ್ರೆ ನಾನು ಒಂದೊಂದು ಸಲ ಒಂದೊಂದು ಕಡೆ ಹೋಗ್ತೀನಿ ಒಂದು ಸಲ ಇದಕ್ಕನ ಆಂಧ್ರ ತಮಿಳ್ನಾಡು ಮಹಾರಾಷ್ಟ್ರ ಗೋವಾ ಅತ್ತ ಕಡೆ ಫುಲ್ಲು ಅರ್ಧ ರೌಂಡ್ ಹಾಕೊಂಬರ್ತೀನಿ ಒಂದೊಂದು ಸಲ ಒಂದೊಂದು ಸಲ ಇಲ್ಲೇ ಲೋಕಲಲ್ಲಿ ಎಲ್ಲ ಸುತ್ತಾಕ್ತೀನಿ ಒಂದೊಂದು ಸಲ ಪಾಂಡಿಚೇರಿ ಚೆನ್ನೈ ಆಮೇಲೆ ಓಂ ಶಕ್ತಿ ದೇವಸ್ಥಾನ ಎಲ್ಲವೂ ಇವಾಗ ನಾಲ್ಕು ಐದು ಸಲ ಹೋಗಿದ್ದೀನಿ ಆಮೇಲೆ ಗೋವಾಗೆ ಹೋಗ್ತಾನೆ ಇರ್ತೀನಿ ಆಮೇಲೆ ಚೆನ್ನೈ ಅಂತ ಬಂದರೆ ಚೆನ್ನೈಗೆ ನಾನು ಫ್ರೆಂಡ್ ಜೊತೆ ತಿಂಗ್ಳಿಗ್ ಒಂದು ಸಲ ಹೋಗ್ತಿನಿ ಆ ತಿಂಗ್ಳಿಗ್ ಒಂದು ಸಲ ಆದರೆ ವರ್ಷಕ್ಕೆ ಹನ್ನೆರಡು ಸಲ ಇಲ್ಲಾಂದ್ರೆ ಹದಿನೈದು ಸಲ ಹೋಗ್ತೀನಿ ಚೆನ್ನೈಗೆ ಚೆನ್ನೈಗೆ ಹೋಗ್ ನೋಡ್ತಾನೇ ಇರ್ತೀನಿ ಆಮೇಲೆ ನಾನು ಓದ್ಬೇಕಾಗಿರೋದು ನಾನು ಓದೋದು ಈ ಸ್ಕೂಲಲ್ಲಿ ಜ್ಞಾನಬೋಧ ವಿದ್ಯಾ ಸಂಸ್ಥೆ ಸ್ಕೂಲಲ್ಲಿ ಅಲ್ಲಿ ಓದ್ತಾ ಇರೋದು ನಾನು ನಾನು ಎಲ್ಲಾರೂ ಹೋದ್ರೆ ಟೂರಿಶ್ಟ್ ಜಾಸ್ತಿ ನಾನು ಸ್ನ್ಯಾಪ್ಚಾರ್ಟ್ ಜಾಸ್ತಿ ಯೂಸ್ ಮಾಡ್ತೀನಿ ಆಮೇಲೆ ಸ್ನ್ಯಾಪ್ ತುಂಬ ಯೂಸ್ ಮಾಡ್ತೀನಿ ನಾನು ಆಮೇಲೆ ನಾನು ತುಂಬ ಗೇಮ್ ಇಷ್ಟಪಡೋ ಗೇಮ್ ಅಂದರೆ ಇಲ್ಲಿ ಆಡೋದ್ರಲ್ಲೇ ತುಂಬ ವಾಲಿಬಾಲನ್ನ ಇಷ್ಟಪಡ್ತೀನಿ ನಾನು ಯಾಕಂದರೆ ವಾಲಿಬಾಲ್ ಅಂದರೆ ನನಗೆ ಪ್ರಾಣ ವಾಲಿಬಾಲ್ ಅಂದರೆ ತುಂಬ ಇಷ್ಟ ನನಗೆ ನಾನು ನಾನೂ ನನ್ನ ಫ್ರೆಂಡು ತುಂಬ ವಾಲಿಬಾಲನ್ನು ಆಡ್ತೇನೆ ಆಗ ನಾನು ಇಷ್ಟಪಡುವ ಟೂರಿಶ್ಟ್ ಪ್ಲೇಸ್ ಅಂದರೆ ಅದು ಪಾಂಡಿಚೇರಿ ಟೂರಿಶ್ಟ್ ಪ್ಲೇಸ್ ಅದು ಬಿಟ್ಟರೆ ಗೋವಾ ಗೋವಾ ಬಿಟ್ಟರೆ ಇನ್ನು ಯಾವುದು ನಾನು ತುಂಬ ಹೋಗ್ತಾ ಹೋಗೋದಂದ್ರೆ ನಾನು ವಾರಕ್ಕೆ ಒಂದು ಸಲ ತಮಿಳ್ನಾಡು ಬಾಡ್ರ್ ಹೋಗ್ತಾ ಇರ್ತೀನಿ ಯಾಕನ್ ನಮ್ಮ ಫ್ರೆಂಡು ಜೊತೆ ಬೆಂಗಳೂರು ಹೊಸೂರು ಮಂಗಳೂರು ಎಲ್ಲ ಸುತ್ತಾ ಇರ್ತೀನಿ ನಾನು ದೇವ್ರು ಅದು ಅದೃಷ್ಟ ಏನು ಬರೆದವ್ನೋ ಓಡಾಡ್ತಾ ಇರೋದೇ ಕೆಲಸ ಯಾವಾಗ ನೋಡಿರೂ ಸ್ಕೂಲ್ಗೆ ಹೋಗ್ಬೇಕ್ ಅಂದರೆ ಆಗೋಲ್ಲ ಸುತ್ಲ್ ಹಾಕ್ತಾ ಇರ್ತೀನಿ